ಹಾಂ ಚೆನ್ನಾಗಿದ್ದೀನಿ ನಯನಾ ನೀನು ಏನು ಸಮಾಚಾರ ಹ್ಞೂ ಆಯಿತು ನಿನ್ನದು ಇಲ್ಲೇ ಕರ್ನಾಟಕದಲ್ಲಿ

ಹಾಂ ಕಣೇ ನಾನು ಅದೇ ಕೆಲಸಾನೇ ಮಾಡ್ತಾ ಇರೋದು ಹಾಂ ಆಗುತ್ತೆ ಮೊನ್ನೆ ಬಂದಿದ್ದರು ಇಬ್ಬರು ಮನೆ ಕೇಳಿಕೊಂಡು ಅವರಿಗೆ ಕೊಟ್ಟಿಲ್ಲ ನಾನು ಹಾಂ ಇದೆ ಕಣೆ ಅಡುಗೆ ಕೊಠಡಿ ಇದೆ ದೇವರ ಮನೆ ಇದೆ ಒಳಾಂಗಣ ಚೆನ್ನಾಗಿದೆ ಮನೆ ಹಾಂ ನೆರಹೊರೆರು ಎಲ್ಲರೂ ತುಂಬಾ ಒಳ್ಳೆಯವರು ಹಾಂ ಇಲ್ಲ ಇಲ್ಲ ಹಾಂ ಚೆನ್ನಾಗಿದ್ದಾರೆ ಅವರ ಮನೆ ಮುಂದೆ ಅವರು ಸ್ವಚ್ಛ ಮಾಡ್ಕೊತಾರೆ ಏಯ್ ನಿನ್ನ ಏನಕ್ಕೆ ಅನ್ಕೊಂತಾರೆ ನಾನಿದ್ದೀನಲ್ಲ ಬಾ ನೋಡ್ಕೊಡ್ತೀನಿ ಹ್ಞೂನೇ ನಾನು ಗೆಳತಿಯಲ್ಲ ಬೇಕಾದ್ರೆ ಸ್ವಲ್ಪ ಹಣ ಕಡಿಮೆ ಆದರೂ ನೋಡ್ಕೊಡ್ತೀನಿ ಬಾ ಹಾಂ ಗೊತ್ತಿಲ್ಲ ಕಣೆ ನೀನಿಲ್ಲಿಗೆ ಬಂದಮೇಲೆ ನೋಡ್ತೀನಿ ಸರಿನಾ ಹಾಂ ಸರಿ ಇಡೆ

ಅದೇ ನೀನ್ಯಾವಾಗ ಕರೆ ಮಾಡ್ತೀಯೋ ಆವಾಗ ನಾನು ನೋಡ್ತೀನಿರು ಹಾಂ ಸರಿ ಇಡೆ ಹ್ಞೂ ಧನ್ಯವಾದಗಳು